ಇಲ್ಲ ಆಕ್ಚ್ವಲಿ ನಾವು ಬೇರೆ ಎಲ್ಲೂ ನಾವು ಹೊರಗಡೆಯಿಂದ ಫೋಟೋನ್ನು ತಂತ್ರ ಕಲಿತಿಲ್ಲ ಎಲ್ಲ ಏನೆಂದ್ರೆ ಈಗ ಕ್ಯಾಮ್ರಾ ಬಂದರೆ ಸಾಕು ನೀವು ಬೇರೆ ಕಡೆ ಕಲಿಬೇಕು ಅಂತ ಏನು ಇಲ್ಲ ನಾವು ನಮಗೆ ನನಗಿಷ್ಟ ಆದರೆ ನಾನು ತೆಗಿತೀನಿ ನನಿಗೆ ಯಾವ ಥರ ಬರುತ್ತೋ ಆ ಥರ ಇಷ್ಟ ಮಾಡಿ ತೆಗಿತೀನಿ ನಾನು ಮತ್ತು ಒಳ್ಳೆಯ ಅನುಭವ ಇದೆ ಫೋಟೋಗ್ರಫಿಯಲ್ಲಿ ಒಂದೊಳ್ಳೆಯ ಅನುಭವ ಇದೆ ಅದ್ರಲ್ಲೇನು ನಮಗೆ ಏನೆಂದ್ರೆ ಒಂದೊಳ್ಳೆಯ ಅಂದರೆ ಏನಂತಾರೆ ಅದು ಒಳ್ಳೆಯ ಒಂದು ನನಗಂತು ಒಳ್ಳೆಯ ಫೀಲ್ ಸಿಗುತ್ತೆ ನಾನು ತ ನಾನು ತಗೊಂಡಿದ್ದೀನಿ ನಾನು ಫೋಟೋ ನಾನು ತಗೊಂಡಿದ್ದೀನಿ ಮತ್ತು ತುಂಬ ಹೊರಗಡೆ ಸೈಡೆಲ್ಲ ತುಂಬ ತೆಗ್ದಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಎಲ್ಲ ಚೆನ್ನಾಗಿರುತ್ತೆ ನಾವು ತೆಗೆಯುವಂಥ ಫೋಟೋಗಳೆಲ್ಲ ತೆಗಿತೀವಿ ಆಮೇಲೆ ನೆಕ್ಸ್ಟ್ ನಾನು ಮ್ಯಾರೇಜಲ್ಲೂ ತುಂಬ ತೆಗೆದಿದ್ದೀನಿ ಮ್ಯಾರೇಜಿಗೆ ಹೋಗಿರ್ತೀವಲ್ಲ ಅಲ್ಲೆಲ್ಲ ಅಂಥದ್ದು ತೆಗೆದಿದ್ದೀನಿ ಮತ್ತು ಪ್ರಕೃತಿ ಸೈಡಿಂದು ತೆಗೆದಿದ್ದೀನಿ ತುಂಬ ಸೈಡ್ ಅದೆಲ್ಲ ತುಂಬ ತೆಗೆದಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನಗೆ ಗೊತ್ತಿರೋ ಹಾಗೆ ನನಿಗೆ ಇದ್ರಲ್ಲಿ ಫೀಲ್ ಕೊಡುತ್ತೆ ನನಿಗೆ ಇದ್ರಲ್ಲಿ ನನಿಗೆ ಸಾಕು ನನಿಗೆ ಸಂತೋಷ ಇದೆ ತಂತ್ರಜ್ಞ ತಂತ್ರಜ್ಞಾನಗಳನ್ನು ಕಲಿಯುತ್ತೀರ ಅಂದರೆ ನಾವೆಲ್ಲೂ ಹ ಕಲಿಬೇಕು ಅಂತ ಆಸೆ ಇದೆ ಹೊರಗಡೆ ಹೋದಾಗ ನಮಗೆ ಇನ್ನೂ ವೆರೈಟಿ ವೆರೈಟಿ ಕಲಿಬೇಕು ಅಂತ ನನಗೆ ಆಸೆ ಇರುತ್ತೆ ಬಟ್ ನಾನು ಯಾವ ಥರ ಯಾವುದು ಈಗ ನಮಗೆ ಅಂಥದ್ದೇನು ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದೇ ಕಮ್ಮಿ ಆಗಿದೆ ಆದರೂ ಎಲ್ಲೇ ಹೊರಗಡೆ ಹೊದರೆ ಟ್ರಕ್ಕಿಂಗಿಗೆಲ್ಲ ಹೋದಾಗ ಆಲ್ಮೋಸ್ಟ್ ತೆಗೆಯಕ್ಕೆ ನಾನು ಇಷ್ಟಪಡ್ತೀನಿ ಅದು ಫೋಟೋಗಳೆಲ್ಲ ತೆಗಿಯಕ್ಕೆ ಇಷ್ಟಪಡ್ತೀನಿ ಮತ್ತು ಕ್ಯಾಮ್ರ ಇದೆ ನನ್ನ ಹತ್ರವೇ ಒಂದು ಕ್ಯಾಮ್ರ ಇದೆ ಆ ಕ್ಯಾಮ್ರಾದಲ್ಲಿ ತೆಗೆದು ನಾನು ಶೋಷಿಯಲ್ ಮೀಡ್ಯಾಗೆ ಹಾಕೋದ್ ಚೆಂದ ಚೆಂದ ಇತ್ತು ಅಂದ್ರೆ ನಾನು ಸೋಷಿಯಲ್ ಮೀಡಿಯಾಗೆ ಹಾಕೋಂತ ನನಗೆ ಇಷ್ಟ ಇರುತ್ತೆ ನಾನು ಹಾಕ್ತೀನಿ